ಈ ಜಾನುವಾರುಗಳನ್ನು ನಾವು ಮೊದಲು ನಾವು ಅಗ್ರಿಕಲ್ಚರ್ ಮಾಡ್ತಿದ್ವಿ ಅಗ್ರಿಕಲ್ಚರ್ ಮಾಡುವಾಗ ಅವ್ನ ಸಾಕ್ತಿದ್ವಿ ಮನೆಗೆಲ್ಲ ದನ್ಗಳು ಇರ್ತಿದ್ದವು ಜವಾರಿ ಜನು ದನಗಳು ಅದೊಂಥರ ಬೇರೆ ಆಮೇಲೆ ಅದು ಏನಾಗ್ಬಿಡುತ್ತೆ ಮುಂದೆ ಬರು ಬರ್ತಾ ಆದಾಯ ಅಂತ ಬಂದಾಗ ಆ ಆದಾಯ ಮಾಡ್ಬೇಕಾದ್ರೆ ಅವಕ್ಕೆ ಈಗ ಒಂದು ಡೈರಿ ಮಾಡ್ಬೇಕ್ ಒಂದು ಹೊಲದಲ್ಲಿ ಡೈರಿ ಮಾಡಿ ದೊಡ್ಡ ಸೆಡ್ ಹಾಕಿ ಸರ್ಕಾರದಿಂದ ಅನುದಾನ ಸಿಗ್ತೇತಿ ಅದನ್ನೂ ತೊಗೋಬೋದು ಇಲ್ಲ ಅಂದ್ರೆ ನಮ್ಮ ಸ್ವಂತ ರೊಕ್ಕ ಇದ್ರೆ ಸ್ವಂತ ರೊಕ್ಕ ಹಾಕಿನೂ ಮಾಡ್ಬೋದು ಹೆಂಗಂತಂದ್ರಾ ಒಂದು ಡೈರಿ ಮಾಡ್ಬೇಕಾದ್ರೆ ಒಂದು ಇಬ್ಬರ ಲೇಬರ್ ಆದರೂ ಬೇಕು ಒಂದು ದೊಡ್ಡ ಸೆಡ್ ಹಾಕಿ ಆಮೇಲೆ ಒಳ್ಳೆಯ ತಳಿ ಚೊಲೋ ಹೈನುಗಾರಿಕೆ ಮಾಡತಕ್ಕಂಥ ಒಳ್ಳೆಯ ತಳಿ ಆಕಳ ಎಮ್ಮೆ ತೊಗೊಂಡ್ಬಂದು ಅವ್ಕೆ ಚೆನ್ನಾಗೇ ಸಾಕ್ಬೇಕು ಮತ್ತು ಅವ್ಕು ಈಗೇನು ತಳಿಗಳು ಹೆಂಗಿದವೆ ಅಂದ್ರೆ ಮೊದ್ಲಿನ್ ಹೇಗಿದ್ವು ಅಂದ್ರೆ ಜವಾರಿ ತಳಿಗಳು ನಾವು ಬೆಳಿಗ್ಗೆ ಅವ್ನ ಹಾಲು ಹಿಂಡಿ ಬಿಟ್ಬಿಟ್ರ್ ಅವು ಸಾಯಂಕಾಲ ಮಟ್ಟ ಎಲ್ಲೋ ಅಡ್ವಿಯಾಗೆ ಮೇಯ್ದು ಬಂದು ಮತ್ತು ತಮ್ಗೆ ಎಷ್ಟು ಕೊಡ್ಬೇಕ್ ಅಷ್ಟು ಹಾಲು ಕೊಡ್ತಿದ್ದವು ಅವಕ್ಕೆ ಅವು ಹಿಂಡಿ ಮೇವು ಒಳ್ಳೆಯ ಇದು ಏನೂ ಇದ್ದಿಲ್ಲ ಆದರೆ ಇವತ್ತಿನ ತಳಿಗಳು ಹೆಂಗಿದವೆ ಅಂತಂದರೆ ಅವಕ್ಕೆ ಸರಿಯಾದ ಉಪಚಾರ ಬೇಕು ಅವಕ್ಕೇ ಆದಂಥ ಒಂದು ಏನ್ಬೇಕು ಅಂದರೆ ಫೀಡ್ಸು ಇರತಕ್ಕಂಥವು ಅವು ಹೊಲದಲ್ಲಿ ಬೆಳೆಸುವಂಥ ಒಂದು ಏನದು ಹುಲ್ಲು ಹೈಬ್ರಿಡ್ ಹುಲ್ಲು ಅವಕ್ಕಾಗಿ ಬೆಳೆಸಬೇಕು ಆಮೇಲೆ ಅವನ್ನು ಸರಿಯಾಗಿ ಕಟ್ ಮಾಡಬೇಕು ಸರಿಯಾಗಿ ಹಾಕಬೇಕು ಅದು ಸ್ ಟೈಮ್ ಸರಿ ಅವ್ಕೆ ನಾವು ಹೇಗ್ ಸರಿ ಟೈಮ್ ಸರಿ ಊಟ ಮಾಡ್ತೀವಿ ತಿಂತೀವಿ ಹಂಗೇ ಈಗಿನ ಪ್ರಾಣಿಗಳಿಗೂ ನಾವು ಟೈಮ್ ಸರಿಯಾಗಿ ಅವಕ್ಕೆ ಹಾಕಬೇಕು ಅಂದಾಗ ಅವು ಸರ್ಯಾಗೆ ಹಾಲು ಕೊಡ್ತವೆ ಅದಕ್ಕೆ ನಾವು ಆದಾಯನೂ ತೊಗೊಬೋದು ಈಗ ಎಮ್ಮೆ ಸಾಕ್ಬೇಕಂದ್ರೆ ಚೊಲೋ ಒಳ್ಳೆಯ ತಳಿ ಎಮ್ಮೆ ಒಂದು ಚೊಲೋ ಹೆಚ್ಗೆ ಹಾಲು ಹಿಂಡುವಂಥವನ್ನ ತೊಗೊಂಡ್ಬರ್ಬೇಕು ಅವ್ಕೆ ಬೆಳಗಿಂದ ಸರಿಯಾಗಿ ಅವ್ಕೆ ಮೈ ತೊ ಮೈ ತೊಳಿಬೇಕು ಮತ್ತು ಅವ್ಕೆ ಬೆಳಿಗ್ಗೆ ಮೇವನ್ನು ಈಗ ಒಂದು ಮಷಿನ್ ಬಂದಾವಲ್ಲ ಈ ಮಷಿನ್ ಒಳಗೆ ಮೇವು ಕಟ್ ಮಾಡಿ ಸರ್ಯಾಗಿ ಅವ್ಕೆ ಬಾಯಾಗೆ ನುರ್ಸಾಗೆ ಬರುವಂಗೆ ಹಾಕ್ಬೇಕು ಏಕಂದ್ರೆ ಈಗಿನ ದನ್ಗಳು ಹೆಂಗಿದವಂದ್ರಾ ತನ್ನ ಉದ್ದಕ್ ನಾವು ಹಾಕಿದ್ರೆ ಅಂದ್ರ್ ಕಟ್ ಮಾಡಿ ತಿನ್ನುವಂಥ ಆ ಸಾಮರ್ಥ್ಯವನ್ನು ಈಗಿನ ಪ್ರಾಣಿಗಳಲ್ಲಿ ಇಲ್ಲ ನಾವು ನೋಡೋಕ್ಕಾಗ್ಲಿ ಹಂಗೆ ಅದಕ್ಕೆ ಅವುಕ್ಕಾಗಿ ಮಷಿನ್ನಾಗೆ ಸಣ್ಣಗ್ ಎಲ್ಲ ಕಟ್ ಮಾಡಿ ಅವಕ್ಕೆ ಮುಂದೆ ಹಾಕಬೇಕು ಆಮೇಲೆ ಅದು ಸರಿಯಾಗಿ ಅವಕ್ಕೆ ನೀರು ಕುಡಿಸ್ಬೋಕು ಮತ್ತು ಅವು ಹಿಂದೆ ಹಾಕಿದಂಥ ಸಗ್ಣಿಯನ್ನ ತಗಿಬೇಕು ತಗೆದೂ ಎಲ್ಲ ಮಾಡಿದಾಗ ಅವು ಸರಿಯಾದ ಹಾಲನ್ನು ಕೊಡ್ತವೆ ಆ ಹಾಲನ್ನು ನಾವು ಮಾರಿ ಲಾಭ ಪಡೀಬೋದು ಮತ್ತು ಅದರಿಂದ ಜಾನುವಾರದಿಂದ ಲಾಭ ಭಾಳ ಇದಾವೆ ಏನಂತಂದ್ರೆ ಅವು ಹಾಕತಕ್ಕಂಥ ಸಗಣಿ ಇವತ್ತು ಅದು ಎಲ್ಲರೂ ಈಗೇನು ಮಾಡ್ಬಿಟ್ರಂದ್ರೆ ಸಾವಯವ ಸಾವಯವ ಅಂತೇಳಿ ಒಳ್ಳೆಯ ಮತ್ತು ನಾವು ರಿವರ್ಸ್ ಹೋಗ್ತಾ ಇದೀವಿ ಹಿಂದೆ ಹೆಂಗ್ ಜವಾರಿ ಬೆಳೆಗಳನ್ನು ಬೆಳೀತಿದ್ವಿ ಆಮೇಲೆ ಹೊಲಕ್ಕೆಲ್ಲ ಸಗಣಿ ಗೊಬ್ಬರ ಹಾಕಿ ತೆಗೀತಿದ್ವಿ ಅಂಥ ಕಾಲ ಮತ್ತೆ ಹೊರ್ಳಿ ಬರೋಕತೈತಿ ಈಗೆಲ್ಲ ಕೆಮಿಕಲ್ಸ್ ಹಾಕಿ ಭೂಮಿ ಅನ್ನೋದೆಲ್ಲ ಹಾಳಾಗಿಬಿಟೈತಿ ಅದಕ್ಕೆ ಮತ್ತೆ ಈಗ ಏನು ಮಾಡಿಬಿಟ್ಟಂದ್ರೆ ಸಗ್ಣಿ ಗೊಬ್ಬರ ಹಾಕಬೇಕು ಅದಕ್ಕೆ ಬೇವಿನ ಎಣ್ಣಿ ಇದು ಮಾಡಿ ಹಾಕಬೇಕು ಆಮೇಲೆ ಮೆಳಿ ಹುಳು ಗೊಬ್ರಾನ ತಯಾರು ಮಾಡಿದಂಥ ಗೊಬ್ಬರ ಹಾಕಬೇಕು ಈಗೆಲ್ಲ ಸಾವಯವ ಮಾಡಿದಂಥ ಬೆಳೆಗೆ ಭಾಳ ಬೆಲೆ ಇದೆ ಅಂಥವ್ರ ಸಲುವಾಗಿ ಏನಾಗ್ಬಿಟೈತೆ ಅಂದ್ರೆ ಈಗ ನಾವು ಈ ಸಗ್ಣಿ ಗೊಬ್ಬರ ದನದ ಸಗ್ಣಿ ಅದನ್ನು ಗೊಬ್ಬರ ಮಾಡಿ ಮಾರುವುದ್ರಿಂದ ಲಾಭ ಐತೆ ಭಾಳ ಲಾಭ ಐತೆ ಮೊದಲೆಲ್ಲ ಭಾಳ ಹೀಗೆ ಪುಗ್ಸಟ್ಟೆ ತೊಗೊಂಡ್ ಹೋಗ್ತಿದ್ರ್ ಯಾರೋ ಆದ್ರೆ ಈಗ ಸಗ್ಣಿಯನ್ನು ಮಾರಕ್ಕೆ ತೊಗೊಂಡ್ ಹೋಕ್ತಾರ ಹೇಳಿ ಕೇಳಿ ಟ್ರಕ್ಗಟ್ಟಲೆ ಟ್ಯಾಕ್ಟ್ರ್ಗಟ್ಟಲೆ ಹೊಲಕ್ಕೆ ಗೊಬ್ಬರ ಹಾಕಿ ಈಗೆಲ್ಲ ಸಾವಯವ ಮಾಡಕ್ಕೆ ಕುಂತಾರೆ ಒಂದು ಒಳ್ಳೆಯ ಮತ್ತೆ ನಾವು ಮರಳಿ ಸಾವಯವಕ್ಕೆ ಬಂದ್ವಿ ಈಗ ಸಗ್ಣಿ ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈಗ ಜವಾರಿ ನಾವು ಆಕ್ಳು ಸಾಕ್ಬಿಟ್ರೆ ಈಗ ಚೊಲೋ ರೊಕ್ಕ ಕೊಟ್ಟು ತರೋಕ್ಕಿಂತ ಜವಾರಿ ಆಕ್ಳು ಸಾಕಿದ್ರೆ ಅದ್ರ ಗೋಮೂತ್ರಕ್ಕೆ ಬೆಲೆ ಇದೆ ಈಗ ನಾವು ನೋಡ್ತೀವಿ ಅಲ್ಲಿ ಪತಂಜಲಿ ಅವರು ಎಲ್ಲ ಗೋಮೂತ್ರ ಮಾರ್ತಾರೆ ನಾವು ಹಿಂದೆ ಉಚ್ಚೆ ಅಂತಾರೆ ಅವ್ಕೆ ನಮ್ಮ ಆಡುಭಾಷೆದಾಗೆ ಉಚ್ಚೆ ಹೋದ್ರ ಏನಪ್ಪ ಅದು ಹೊಲಸು ನಾರ್ತತಿ ಅಂತ ನಾವು ಈ ಮೇಲ್ ನಾವು ಇರ್ತಿದ್ದೆವ್ ಕೆಳ್ಗಡೆ ದನವಿಗೆ ಕಟ್ತಿದ್ವಿ ಆ ವಾಸ್ನೆಗೆ ನಾವು ಬೈಯ್ತಿದ್ವಿ ಆದ್ರೆ ಇವತ್ತು ಏನಾಗ್ಬಿಟೈತೆ ಅಂದ್ರೆ ಅದನ್ನು ಪ್ರತಿಯೊಬ್ರೂ ಕುಡಿಯುವಂಥ ಕಾಲ ಬಂದೈತಿ ಹೇಳಬೇಕಂದ್ರೆ ಈಗ ಅದನ್ನು ಪ್ರತಿಯೊಬ್ಬರೂ ಕುಡಿಯಬೇಕಂಥ ಕುಡಿದ್ರ್ ಬದುಕುವಂಥದ್ದು ಆರೋಗ್ಯ ಒಳ್ಳೇದು ಅನ್ನುವಂಥ ಒಂದು ಕಾಲ ಬಂದೈತಿ ಅದಕ್ಕೆ ಆ ಗೋಮೂತ್ರ ಜವಾರಿ ಆಕ್ಳು ಗೋಮೂತ್ರನ್ನ ಈಗ ಮಾರಕ್ಕೆ ತೊಗೊಂಡ್ ಹೋಕಾರ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನಗೆ ಮೊನ್ನೆ ರೀಸೆಂಟಾಗಿ ನಮ್ಮಲ್ಲೇ ಟೆನ್ನಿಸ್ ಕೃಷ್ಣ ಅಂತೇಳಿ ನಮ್ಮ ಕನ್ನಡ ಇವರು ಕಾಮೆಡಿ ಮನ್ ಅವರು ನಮ್ಮಲ್ಲೇ ಇದು ಅವ್ರು ಸೂಟಿಂಗ್ ಬಂದಿದ್ರು ನಮ್ಮ ಊರಿಗೆ ಬಂದಿದ್ದರು ಅವಾಗ ಅವರಿಗೆ ಒಂದು ಎಲ್ಲೋ ಸೂಟಿಂಗ್ ಮಾಡೋ ಹೊತ್ನ್ಯಾಗಾ ಸ್ಕಿನ್ ಅಲರ್ಜಿ ಆಗೈತೆ ಕಾಲಿಗೆ ಆ ಸ್ಕಿನ್ ಅಲರ್ಜಿ ಆದ್ರೆ ಅವ್ರ್ಗೆ ಡಾಕ್ಟ್ರ್ ಸಲಹೆ ಏನು ಕೊಟ್ರು ಅಂದರೆ ಆಕಳು ಗೋಮೂತ್ರನ್ನ ಅದಕ್ಕೆ ದಿನಾ ಹಚ್ಚಿರಿ ತಿಕ್ಕಿರಿ ಅರಾಮ ಆಗ್ತ್ ಕಡಿಮೆ ಆಕೈತೆ ಅಂತ ಸಲಹೆ ಕೊಟ್ಟರು ಅವ್ರು ನಮ್ಮ ಊರಿಗೆ ಬಂದಾಗ ನೋಡಿದ್ರಲ್ಲ ದನ ಎಲ್ಲ ಅಡ್ಡಾಡುವುದೆಲ್ಲ ನೋಡಿ ಏಯ್ ಗುರುವೇ ನಮ್ಗೆ ನಿಮ್ಮಲ್ಲಿ ಇರತಕ್ಕಂಥ ಗೋಮೂತ್ರ ಕೊಡ್ರಿ ನನ್ನ ಕಾಲಿಗೆ ಹಚ್ಚಕ್ಕೆ ಅಂತಂದರು ಅಂದ್ರೆ ಈಗ ನೋಡಿರಿ ಬೆಂಗ್ಳೂರಾಗೆ ಇರತಕ್ಕಂಥ ನಮ್ಮ ಟೆನ್ನಿಸ್ ಕೃಷ್ಣ ಒಳ್ಳೆಯ ಸ್ಟಾರ ನಟರು ಅಂಥವರಿಗೆ ಗೋಮೂತ್ರ ಕಾಲಿನ ವಾಸಿ ಮಾಡತಕ್ಕಂಥ ಶಕ್ತಿ ಐತೆ ಹೀಗಾಗಿ ಏನಾಗ್ಬಿಟಿದ್ ಅಂದ್ರೆ ಈಗ ಆಕ್ಳು ಮೇನಾಗಿ ಎಮ್ಮೆಕಿಂತ ಆಕ್ಳಿಗ್ ಭಾಳ ಬೆಲೆ ಈಗ ನಾವು ಗೋಮಾತೆ ಅಂತ ಪೂಜೆ ಮಾಡ್ತೇವೆ ಅದು ಆಯ್ತು ಇದು ಆಯ್ತು ಇನ್ನೊಂದು ಆಮೇಲೆ ಅದರ ಸಗ್ಣಿನೂ ಉಪ್ಯೋಗ ಐತಿ ಅದರ ಗೋಮೂತ್ರವೂ ಉಪ್ಯೋಗ ಐತಿ ಆಮೇಲೆ ಗೋಮೂತ್ರನ್ನ ಏನು ಮಾಡ್ತಾರಂತಂದ್ರೆ ಅದನ್ನು ಮತ್ತೆ ಏನೇನೋ ಹಾಕಿ ಅದನ್ನು ಕಲಿಸಿ ಅದು ಸಾವಯವ ಗೊಬ್ಬರನೂ ತಯಾರು ಮಾಡ್ತಾರೆ ಹಾಗೇ ಜಾನುವಾರು ಸಾಕೋದರಿಂದ ಆದಾಯ ಭಾಳ ಐತಿ ಮತ್ತು ನಾವು ನೋಡ್ತೀವಿ ಇಲ್ಲೇ ಇದು ಯಾವ್ದು ಶಿವ ಮಂದಿರ ಶಿವ ಮಂದಿರದೊಳಗೆ ಈಗ ಜವಾರಿ ತಳಿ ಆಕ್ಳಗಳನ್ನು ಅವ್ರು ಸಾಕ್ಯಾರೆ ಆ ಆಕ್ಳುಗಳು ಸಗ್ಣೀ ಅವರು ಒಣಗಿಸ್ತಾರ ಕುರ್ಳ್ ಮಾಡ್ತಾರೆ ಆ ಕುರ್ಳಿಂದ ಅದನ್ನ ಸುಟ್ಟು ವಿಭೂತಿ ಮಾಡ್ತಾರೆ ಆ ವಿಭೂತಿ ಇವತ್ತು ವಿದೇಶ ದೇಶ ವಿದೇಶಗಳಲ್ಲಿ ಮಾರಾಟಕೈತಿ ಪ್ರತಿಯೊಬ್ಬರ ಹಣೆ ಮೇಲೆ ಆ ಆಕಳ ಸಗಣಿ ವಿಭೂತಿ ನೊಸಲು ಅದನ್ನ ಹಚ್ಚಿದ್ರೆ ಅದು ಎಷ್ಟೋ ರೋಗಗಳು ಪರಿಹಾರ ಆಕ್ತವ್ ಅನ್ನೋದಂತ ಸೈನ್ಸ್ ಇದೆ ಹಾಗಾಗಿ ಈ ಜಾನುವಾರುಗಳನ್ನು ಸಾಕುವುದು ಭಾಳ ಆದಾಯ ಇದೆ ಮತ್ತು ಈ ಸಗ್ಣೀನ ಕುರ್ಳ್ ಮಾಡ್ತಾರೆ ನಮ್ಮಲ್ಲಿ ಗೌಳ್ಯಾರು ಜನಾಂಗ ಐತಿ ನಾವು ಸಣ್ಣಂದ್ರಿತ್ತ ನೋಡ್ತಿದ್ವಿ ಆ ಗೌಳ್ಯಾರು ಜನ ಏನು ಮಾಡ್ತಾರಂದ್ರೆ ಅವರು ತುಂಬ ದನ ಜ ಭಾಳ ದನ ಸಾಕಿರ್ತಾರೆ ಆ ದನ್ಗಳು ಸಗ್ಣೀನ ಅವ್ರು ಕುರ್ಳ್ ಬಡಿತಾರೆ ಅಂದರೆ ಸಣ್ಣಗ್ ರೌಂಡಾಗಿ ರೊಟ್ಟಿ ಟೈಪ ಬಡ್ದು ಅವನ್ನ ಒಣ್ಗಿಸಿ ಅವನ್ನು ಮಾಡ್ತಾರೆ ಇವತ್ತಿಗು ನಡಿತದೆ ಈಗ ಕುರ್ಳು ಒಂದೊಂದು ಕುರ್ಳಿಗ್ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಗಟ್ಟಲೆ ಒಂದೊಂದು ಮಾರ್ತಾರೆ ಅಂದ್ರೆ ಅದರಿಂದ ಕೆಲವು ಹೆಂಗಿದೆ ಸಿಟಿಯಲ್ಲಿ ಈ ಹೆಣ್ಣು ಮಕ್ಕಳು ಬಾಣಂತಿ ಬಂತಂದ್ರೆ ಅವ್ರ್ಗೆ ಬಿಸಿ ಕಾವು ಕೊಡ್ಬೇಕ್ ಅದು ಈಗ ಸಿಟಿಯೊಳಗೆ ಯಾವುದೂ ಇಲೆಕ್ಟ್ರಿಕ್ ಹಚ್ಚಿ ಕೊಡಕ್ಕೆ ಬರೋಲ್ಲ ಅದಕ್ಕೆ ಕುರ್ಳ್ ಬೇಕು ಅದು ಹೆಂಗೆ ಉರಿ ಇರುತ್ತೆ ಅಂದರೆ ಅದು ಅತೀ ಬಿಸಿಯೂ ಇರುದಿಲ್ಲ ಅತೀ ಕಡಿಮೆ ಇರೋಲ್ಲ ಒಂದು ಸಮತೋಲನ ಒಂದು ಬಿಸಿಯನ್ನು ಕೊಡತಕ್ಕಂಥ ಕುರ್ಳು ಅದಕ್ಕೆ ಆ ಕುರ್ಳನ್ನ ತೊಗೊಂಡ್ ಹೋಕಾರ ಆಮೇಲೆ ಯಾವುದು ಯಜ್ಞ ಯಾಗಾದಿ ಇಂಥವು ಏನು ಪೂಜೆ ಕಾರ್ಯಕ್ರಮ ಏನು ನಡೆದ್ರೂ ಆ ಕುರ್ಳನ್ನ ಹಾಕಿ ಉರಿ ಹಚ್ಚಿ ಅವನ್ನೆಲ್ಲ ಮಾಡ್ತಾರೆ ಅದರಿಂದ ಬರತಕ್ಕಂಥ ಹೊಗೆ ಒಳ್ಳೇದು ಅಂತೇಳಿ ಹಿಂಗೆ ಸಗ್ಣಿನೂ ಭಾಳ ಉಪ್ಯೋಗ ಐತೆ ಆಮೇಲೆ ಈ ಡೈರಿ ಮಾಡುವುದ್ರಿಂದ ಒಂದು ವಾತಾವರ್ಣನೂ ಚೆನ್ನಾಗಿ ಇರ್ತತಿ ಈಗ ಹೇಗಪ್ಪ ಅಂದ್ರೆ ಈ ದನಗಳು ಇದ್ದಲ್ಲಿ ಆಕ್ಳನ್ನು ನಾವು ಪೂಜೆ ಮಾಡ್ತೇವೆ ಅಂದ ಮೇಲೆ ಒಂದು ಡೈರಿ ಅಂತ ಹೊಲ್ದಾಗೆ ಮಾಡಿದ ಮೇಲೆ ಇಡೀ ಹೊಲ್ದ ತುಂಬ ಸಗಣಿ ಬಿತ್ತಂದ್ರೆ ಅದೇ ನಾವು ಇದು ನಮ್ಮ ಹೊಲಕ್ಕೆ ಹಾಕ್ಕೋಬೋದು ನಮ್ಮ ಹೊಲ್ದಾಗೆ ಸಾವಯವ ನಾವು ಕೃಷಿಯನ್ನು ಮಾಡ್ಬೋದು ಸಾವಯವ ಕೃಷಿ ಮಾಡಿದ್ರು ಅಂದ್ರೆ ಅದರಿಂದ ಈ ಸಾವಯವ ಬೆಳೆಗೆ ಮಾರ್ಕೆಟ್ನ್ಯಾಗೆ ಹೋದೀವ್ ಅಂದ್ರೆ ಈಗ ಕೆಮಿಕಲ್ ಸೈಕ್ ರಾಸಾಯನಿಕ ಹಾಕಿ ಬೆಳೆಸಿದಂಥ ಬೆಳೆಗೆ ಮತ್ತು ಸಾವಯವ ಮಾಡಿದಂಥ ಬೆಳೆಗೆ ಭಾಳ ಫರ್ಕ್ ಇದೆ